ನಮಸ್ತೆ ಹೇಳಿ ಹಾಂ ಹೇಳಿ

ಹ್ಞೂ ಇನ್ಸೂರೆನ್ಸಲ್ಲಿ ಇವಾಗ ಒಂದು ಲಕ್ಷದ ಪಾಲಿಸಿ ಇದೆ ಮತ್ತೆ ಎರಡು ಲಕ್ಷದ ಪಾಲಿಸಿ ಇದೆ ಒಂದುವರೆ ಲಕ್ಷದ ಪಾಲಿಸಿ ಇದೆ ಯಾವ್ದು ಮಾಡಿಸ್ತೀರ ವರ್ಷಕ್ಕೆ ಮೂರು ಸಾವಿರದ ಐನೂರು ಕಟ್ಬೇಕು ಆಗುತ್ತೆ ವರ್ಷಕ್ಕೆ ಮೂರು ಸ ಕಡಿಮೆ ಏನಿಲ್ಲ ಅದು ಫಿಕ್ಸಡ್ ಇದೇನೆ ಬರೋದು ನಿಮ್ಗೆ ಅದರಲ್ಲಿ ಆ್ಯಕ್ಸಿಡೆಂಟ್ ಬೆನಿಫಿಟ್ಸ್ ಎಲ್ಲ ಇರುತ್ತೆ ಮತ್ತೆ ವೆಯಿಕಲ್ ಏನಾದರು ಒಂದು ವರ್ಷದ ಒಳ್ಗೆ ಏನಾದರು ಇದಾದರೆ ಅದೇ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ಕಂಪ್ನಿಯಿಂದ ತುಂಬ ಬೆನಿಫಿಟ್ಸ್ ಎಲ್ಲ ಇದೆ ನಿಮಗೆ

ನೀವು ಫೋನಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದ್ರೆ ನಾವು ಮಾಡಿಬಿಟ್ಟು ಅದರದ್ದು ಒಂದು ಫಾಮ್ ಫಾರ್ಮೇಟ್ ಕಳ್ಸಿ ಕೊಡ್ತೀವಿ ಇದ್ನ ಇಟ್ಟುಕೊಂಡ್ರೆ ಸಾಕು ನೀವು ಹಾಂ ನಿಮ್ಮದು ಯಾರ ಹೆಸ್ರಲ್ಲಿ ಇರೋದು ಬೈಕು ನಿಮ್ಮ ಹೆಸರಲ್ಲೇನ ಹೌದಾ ನಿಮ್ದು ಒಂದು ಆಧಾರ್ ಕಾರ್ಡು ಮತ್ತೆ ಡಿ ಎಲ್ ಇದೆಯಾ ನಿಮ್ಮದು ಹಾಂ ಅದೊಂದು ಡಿ ಎಲ್ ಒಂದು ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಒಂದು ಬರುತ್ತೆ ಅದೊಂದು ಹಾಂ ಅಷ್ಟಕ್ಕಾಗಿ ನಮ್ಗೆ ಅಷ್ಟನ್ನು ಕಳ್ಸಿ ಕೊಟ್ಟರೆ ಸಾಕು ನಿಮ್ಗೆ ಆಗುತ್ತೆ ರೆಟ್ರಿಕ್ಯುಲಟ್ ಹಂಡ್ರೆಡ್ ಮೂರು ಸಾವಿರದ ಐನೂರು ಹಾಗೆ ಬರುತ್ತೆ ಏನಿಲ್ಲ ಅದು ಕಂಪ್ನಿದು ಏನಿದೆ ಅಷ್ಟನ್ನು ಮಾತ್ರ ನಾವು ತೊಗೋಳ್ಳೊದು ಹೌದು ನೀವು ಬೇಕಾರೆ ಮಾರ್ಕೆಟಿಗು ಬರ್ಬೋದು ಇಲ್ಲಾಂದ್ರೆ ನೀವು ಆನ್ಲೈನಲ್ಲೇ ಪೇ ಮಾಡಿಬಿಟ್ಟು ನಾವು ಮಾಡಿಸ್ಕೊಳ್ತೀವಿ ಅಂದರೆ ನೀವು ಮಾಡಿಸ್ಕೊಳ್ಬೋದು ಹಾಂ ಓಕೆ ಸರ್ ಆಯಿತು ನಾಳೆ ಬನ್ನಿ ಆಫೀಸ್ ಹತ್ತಿರ ಮಾಡಿಕೊಡ್ತೀನಿ ಹೌದು ಇರ್ತೀವಿ ಬ ಓಕೆ ಸರ್